ನಾನು ಅವತ್ತು ನೀವು ಒಂದ್ ನಮಗೆ ವೆಕೇಷನಲ್ ಒಂದ್ ಫೋಟೋಗ್ರಾಫ್ ಮಾಡಿ ಕೊಟ್ಟಿದ್ದರಲ್ಲಾ ಅದೇನು ಮ್ಯಾಮ್ ಒಂಚೂರು ಚೆನ್ನಾಗಿ ಅಲ್ಲಾ ಒಂದು ವೆಕೇಷನಲ್ಲಿ ನೀವು ಫೋ ಇದು ಫೋಟೋಗ್ರಾಫ್ ಮಾಡಿಕೊಟ್ಟಿದ್ರಲ್ಲಾ ನಮಗೆ ಪ್ರೀ ವೆಡ್ಡಿಂಗ್ ಶೂಟ್ ಮ್ಯಾಮ್ ಮೊನ್ನೆ ಮಾಡ್ಸಿದ್ವಲ್ಲಾ ಆ ವೆಡ್ಡಿಂಗ್ ಶೂಟಲ್ಲಿ ನೀವು ಕ್ಲೀನಾಗಿ ಕ್ಲಿಯರಾಗಿ ಫೋಟೋನೇ ಇದ್ದಿಲ್ಲ ಅಲ್ಲ ಮ್ಯಾಮ್ ನಾವು ಎಷ್ಟು ದು ಅಷ್ಟು ದುಡ್ದು ಕೊಟ್ಟು ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸಿದ್ಮೇಲೆ ನೀವು ಕ್ಲೀನಾಗಿ ಮಾಡ್ಕೊಡ್ಬೇಕು ತಾನೇ ನಮಗೆ ನೀವೇನು ಹೇಳದ್ರಿ ಅಲ್ಲ ಅಲ್ಲ ಮ್ಯಾಮ್ ಒಂದ್ ನಿಮಿಷ ನೀವು ಏನು ಹೇಳದ್ರಿ ನನಗೆ ಇಲ್ಲಪ್ಪ ನಾನು ಮಾಡ್ಕೊಡ್ತೀನಿ ಕ್ಲೀನಾಗಿ ನಾನು ಫಸ್ಟೇ ಹೇಳ್ದೆ ತಾನೇ ಮ್ಯಾಮ್ ನಿಮಗೆ ಕ್ಲೀನಾಗಿ ಮಾಡಿಕೊಡ್ಬೇಕು ಒಂಚೂರೂ ಏನು ಏನು ಇರಬಾರ್ದು ಅಂತ ಯಾಕಿಂಗೆ ಮಾಡಿದ್ರಿ ಹೇಳಿ ಇವಾಗ ನಾವು ನೀವು ಹಂಗ್ ಮಾಡಿದರೆ ನಾವು ದುಡ್ಡು ಕೊಟ್ಟುನು ವೇಸ್ಟ್ ಆಗುತ್ತೆ ಅಲ್ಲವಾ ಮ್ಯಾಮ್ ಹೇಗೆ ಹೇಳಿ ಮ್ಯಾಮ್ ಇದು ನೀವೇ ಹೇಳಿ ಹಾಂ ಮ್ಯಾಮ್ ಇವಾಗ ನೀವು ಮಾಡಿಕೊಟ್ಟಿದೀರಾ ಒಪ್ಕೋತೀನಿ ಎಷ್ಟು ನಿಮಗೆ ನಾವು ದುಡ್ಡು ಕೊಟ್ಟಿದೀವಿ ಅಲ್ಲವಾ ಅದ್ರ್ಗೆ ತಕ್ಕನಂಗೆ ನೀವು ಕ್ಲೀನಾಗಿ ಮಾಡ್ಕೊಡ್ಬೇಕು ಅಲ್ಲವಾ ಅಲ್ಲ ಮ್ಯಾಮ್ ಒಂದು ಫೋಟೋ ಎರಡು ಫೋ ಅಲ್ಲ ಮ್ಯಾಮ್ ಒನ್ ಅಲ್ಲ ಅಲ್ಲ ಒನ್ ನಿಮಿಷ ಮ್ಯಾಮ್ ನಾವು ಏನು ಆಗಲೆ ಏನು ಹೇಳಕ್ ಬಂದನಲ್ಲಾ ಮ್ಯಾಮ್ ನಾನು ಇವಾಗ ಒಂದು ಫೋಟೋ ಎರಡು ಫೋಟೋ ಆಗಿರ್ಬೋದು ಪರವಾಗಿಲ್ಲ ನೀವು ಎಲ್ಲಾ ಫೋಟೋನು ಅದೇ ರೀತಿ ತೆಗ್ದಿದಿರಲ್ವಾ ಅಲ್ಲ ಮ್ಯಾಮ್ ಒಂದಾರು ಚೆನ್ನಾಗಿರತ್ತೆ ಒಂದು ಹತ್ ಆದರೂ ಚೆನ್ನಾಗಿರ್ಬಾರ್ದ ನೀವು ಒಂದು ಒಂದೆರಡು ಚೆನ್ನಾಗಿ ತೆಗ್ದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲಾ ಡ್ಯಾಮೇಜ್ ಮಾಡಿಕ್ಕರೆ ನಾವು ದುಡ್ಡು ಕೊಟ್ಟುನು ವೇಸ್ಟ್ ಆಗಲ್ಲವಾ ಮ್ಯಾಮ್ ಹೇಳಿ ನೀವೇ ಹಾಂ ನನಗೆ ಬೇಜಾರು ಆಗ್ತಿರೋದು ಏನು ಅಂತ ಹೇಳಿದ್ರೆ ನೀವು ಆ ಥರ ಮಾಡಿಕ್ಕಿದ್ದೀರಾ ಅಲ್ಲವಾ ಅದೇ ನಂಗೆ ಬೇಜಾರು ಆಗ್ತಿರೋದು ಇನ್ನೇನು ಇಲ್ಲ ನೆಕ್ಸ್ಟ್ ಟೈಮ್ ನಾನು ನಿಮ್ಮನ್ನೆ ಅಲ್ಲ ಅಲ್ಲ ನೆಕ್ಸ್ಟ್ ಟೈಮ್ ನಾನು ನಿಮ್ಮನ್ನೆ ಕರೆಸೋಣಾ ಅಂತ ಇದ್ದೆ ಫೋಟೋಗ್ರಫಿಯವ್ರಿಗೆ ನೀವು ನೋಡಿದ್ರೇ ಸರಿ ಸರಿ ಮ್ಯಾಮ್ ಓಕೆ ಮ್ಯಾಮ್ ಬಿಡಿ ಹೋಗಲಿ